ಹಲೋ ನೋಡಿ ನಾನು ಮುರುಳಿ ಅಂತ ಹೇಳಿಬಿಟ್ಟು ಕೋಲಾರದಿಂದ ಓಲಾ ಆಟೋ ಅವರಲ್ವಾ ಹಾಂ ಹಾಂ ಸರ್ ನಾನೀಗ ಕೆ ಕೋಲಾರ ಕೆ ಎಸ್ ಆರ್ ಟ್ಸಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ನನಗೆ ಅರ್ಜೆಂಟಾಗಿ ಟಮ್ಕಾದಲ್ಲಿರುವಂಥ ಡಿ ಸಿ ಆಫೀಸ್ಗೆ ಹೋಗ್ಬೇಕು ಎಷ್ಟೊತ್ಗೆ ಬರಕ್ಕೆ ಆಗುತ್ತೆ ಸರ್ ಇಲ್ಲ ಸ್ವಲ್ಪ ಅರ್ಜೆಂಟಿದೆ ನೀವು ಬೇಗ ಒಂದು ಮೂರರಿಂದ ಐದು ನಿಮ್ಷ್ದಲ್ಲಿ ಬಂದರೆ ನಮಗೆ ಅನುಕೂಲ ಆಗುತ್ತೆ ಇಲ್ಲ ಇಲ್ಲ ಇಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ ನೀವು ಬೇಗ ಬಂದರೆ ಅನುಕೂಲ ಆಗುತ್ತೆ ಅಲ್ಲಿ ಡಿ ಸಿ ಆಫೀಸಲ್ಲಿ ಸ್ವಲ್ಪ ಮೀಟಿಂಗ್ ಇದೆ ಅಲ್ಗೆ ಹೋಗೋ ಕಾರ್ಣದಿಂದ ಬೇಗ ಬರ್ಬೇಕಂತ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ ಈಗ ನೀವು ಯಾವ ಕಡೆ ಇದ್ದೀರ ಗಾಡಿ ನೀವು ಈಗ ಅಲ್ಲಿಂದ ಬರಕ್ಕೆ ಎಷ್ಟೊತ್ತು ಆಗ್ಬೋದು ನೀವು ಸರ್ ಒಂದು ಕೆಲಸ ಮಾಡಿ ನೀವು ಬೈಪಾಸ್ಗೆ ಹೋಗಿ ಬೈಪಾಸಿಂದ ಫ್ಲೈ ಓವರು ಮುಗಿಸ್ಕೊಂಡು ಫ್ಲೈ ಓವರ್ ಮೇಲೆ ಬಂದರೆ ನೀವು ಬೇಗ ಬರ್ಬೋದು ಯಾಕೆ ಕೆಳಗಡೆ ಅಲ್ಲಿ ಮಳೆ ನೀರು ಬಂದು ಟ್ರಾಫಿಕ್ ಪ್ರಾಬ್ಲಮಾಗಿ ವೆಹಿಕಲ್ಸ್ ಎಲ್ಲ ನಿಂತು ನೀರು ನಿಂತ್ಕೊಂಡಿದ್ದಾವೆ ಅದ್ಕೆ ನೀವು ಫ್ಲೈ ಓವರ್ನಲ್ಲಿ ಬೇಗ ಬಂದು ಅಂಡ್ರ್ ಪಾಸಲ್ಲಿ ಬಂದರೆ ನೀವು ಬೇಗ ಬರ್ಬೋದು ಆಂ ಇಲ್ಲ ನನ್ನ ಮಾತು ಕೇಳಿ ಸರ್ ನೀವು ಬನ್ನಿ ನಮ್ಗೇನು ಸಮಸ್ಯೆ ಇಲ್ಲ ನಾನು ಈಗ ಇರೋದು ಕೋಲಾರ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಎಂಟ್ರೆನ್ಸಲ್ಲಿ ಇದ್ದೀನಿ ಹಾಂ ಡಿ ಸಿ ಆಫೀಸ್ಗೆ ಸ ಸರಿ ಸರ್ ಬರಂಗೆ ಇದ್ದರೆ ಬೇಗ ಬನ್ನಿ ಸರ್ ನೀವು ನೀವು ಬನ್ನಿ ಇಲ್ಲಿ ಎಲ್ಲ ಮಳೆ ಬೀಳ್ತನೇ ಇದೆ ಸ್ವಲ್ಪ ಕಡಿಮೆ ಆಗಿದೆ ನೀವು ಸುತ್ತಿ ಬಳ್ಸ್ಕಂಡು ಆ ಕಡೆ ಬಂದರೆ ನಾವು ಅಲ್ಲಿಂದ ನಾವು ಡಿ ಸಿ ಆಫೀಸಿಗೆ ಹೋಗಿಬಿಟ್ಟು ಸಣ್ಣ ಮೀಟಿಂಗ್ ಇದೆ ಮೀಟಿಂಗ್ ಮುಗುಸ್ಕಂಡು ನೀವು ವೇಯ್ಟಿಂಗ್ ಮಾಡಿ ಅದೇ ಮೀಟಿಂಗ್ ಮುಗುಸ್ಕಂಡು ನಾವು ವಾಪಸ್ ಬರೋಣ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇದ್ದೀನಿ ಸರ್ ನೀವು ಬೇಗ ಬನ್ನಿ ಸರ್